ಹೌದು ನಾವು ನಮ್ಮ ಸ್ಥಳೀಯ ಭಾಷೆ ಅಂದರೆ ತೆಲುಗು ತಮಿಳು ಕನ್ನಡ ಈ ಥರ ಎಲ್ಲ ಭಾಷೆಗಳು ಇರ್ತವೆ ಅದರಲ್ಲೀ ಯೂಟ್ಯೂಬ್ ಚಾನಲ್ಲುಗಳು ನಾನು ಅತಿ ಹೆಚ್ಚು ನೋಡುವುದಿಲ್ಲ ಟಿವಿ ಪ್ರೋಗ್ರಾಮ್ ಅಂದರೆ ಬಿಗ್ ಬಾಸ್ ಆಗಿರಲಿ ಅದೆಲ್ಲ ನಾವು ನೋಡ್ತೀವಿ ಅದೆಲ್ಲ ಅತಿ ಹೆಚ್ಚು ಚೆನ್ನಾಗಿ ಮೂಡಿ ಬರ್ತಿದೆ ಮತ್ತು ನೀವು ಇಷ್ಟಪಡುವ ಇತರ ಭಾಷೆಯ ಮನರಂಜನಾ ಕಾರ್ಯಕ್ರಮ ಕೂಡ ಇವೆ ಅದೂ ಇವೆ ಯಾಕಂದರೆ ಅದು ನಾನು ಹಿಂದಿ ಭಾಷೆಯ ರಾಧಾ ಕೃಷ್ಣ ಅನ್ನೋ ಒಂದು ಅಂದರೆ ಧಾರವಾಹಿಯನ್ನು ನೋಡ್ತೀವಿ ಅದನ್ನೂ ಕೂಡ ನಾನು ತುಂಬಾ ಇಷ್ಟಪಡ್ತೀನಿ ಆದರೆ ನಮ್ಮ ಕನ್ನಡ ಭಾಷೆ ಅಷ್ಟು ಅತಿ ಮನೊರಂಜನಾ ಕಾರ್ಯಕ್ರಮಗಳು ನಮಗೆ ಬೇರೆ ಭಾಷೆಗಳಲ್ಲಿ ಸಿಗೋಲ್ಲ ಸಿಕ್ಕಿದ್ರು ಕೂಡ ಅದು ತುಂಬ ಅತೀ ಹೆಚ್ಚು ಏನು ಜಾಸ್ತಿ ಅದರಲ್ಲಿ ಬರೀ ಏನು ಏನೂ ಕೆಲ್ಸಕ್ಕೆ ಬಾರದೆ ಇರೋ ಒಂದು ಮಾಹಿತಿಗಳೇ ನಮಗೆ ಸಿಗುತ್ತದೆ ಅದರಿಂದ ನಾನು ಬರೀ ಆ ಥರ ಏನು ತಪ್ಪಾಗಿ ಹೇಳ್ತಿಲ್ಲ ಆದರೂ ಕೂಡ ಕನ್ನಡ ಭಾಷೆ ಅನ್ನುವುದು ಯಾವತ್ತಿದ್ರೂ ಚಂದಾನೆ ಬೇರೆ ಭಾಷೆಗಳಲ್ಲಿ ಕಣ್ಣು ಬೇರೆ ಬೇರೆ ಭಾಷೆಗಳಿಗಿಂತ ಕನ್ನಡ ಭಾಷೆ ಅನ್ನುವುದು ಯಾವತ್ತಿಂದು ಒಂದು ಎತ್ತಿದ ಕೈಯಾಗಿರುತ್ತದೆ